ನಾನು ಒಂದು ಸ್ಯಾರಿಯನ್ನು ತೆಗೆದುಕೊಂಡೆ ಆ ಸ್ಯಾರಿ ತುಂಬ ಚೆನ್ನಾಗಿತ್ತು ಆ ಸ್ಯಾರಿ ತುಂಬ ಅದ್ಭುತವಾಗಿತ್ತು ಎಲ್ಲರೂ ನನ್ನನ್ನು ಈ ಸೀರೆ ಎಲ್ಲಿ ತೆಗೆದುಕೊಂಡೆ ಎಂದು ಕೇಳುತ್ತಿದ್ದರು ಬಿ ಆರ್ ಮುನಿಯಪ್ಪ ಅಂಗಡಿಯಲ್ಲಿ ತೆಗೆದುಕೊಂಡೆ ಎಂದು ಹೇಳುತ್ತಿದ್ದೆ ನನಗೂ ಒಂದು ಕೊಡಿಸಿ ಅಂತ ಹೇಳ್ತಿದ್ರು ಆದರೆ ನಾನು ಪ್ರತಿಯೊಬ್ಬರಿಗೂ ಹೇಳುತ್ತಾಯಿದ್ದೆ ತೆಗೆದುಕೊಳ್ಳಿ ಅಲ್ಲಿ ಚೆನ್ನಾಗಿದೆ ಸಾರೀಸು ಅಂತ ಹೇಳಿಬಿಟ್ಟು ಮತ್ತು ಅವರು ಅದೇ ಸ್ಯಾರಿಯನ್ನು ನನಗೂ ಒಂದು ಕೊಡಿಸಿ ಕೊಡಿಸಿ ಅಂತ ಹೇಳಿಬಿಟ್ಟು ತುಂಬ ಜನ ಹೇಳುತ್ತಿದ್ರು ಆ ಸ್ಯಾರಿಯನ್ನು ನಾನು ತೆಗೆದುಕೊಂಡು ಎಲ್ಲೇ ದೇವಸ್ಥಾನಕ್ಕೆ ಮನೆಯಲ್ಲಿ ಒಂದು ಫಂಷನ್ಗೆ ಎಲ್ಲಿ ಹೋದರೂ ಅದೇ ಸ್ಯಾರಿಯನ್ನು ತುಂಬ ಚೆನ್ನಾಗಿ ಉಟ್ಟುಕೊಂಡು ಹೋಗುತ್ತಿದ್ದೆ ನನ್ನ ಹತ್ತಿರ ತುಂಬ ಸ್ಯಾರೀಸ್ ಇದ್ದವು ಆ ಸ್ಯಾರೀಸು ಎಲ್ಲ ಅದ್ಭುತವಾದ ಕಲರ್ಸನ್ನು ಹೊಂದಿದ್ದವು ನಾನು ಯಾವುದೇ ಸೀರೆ ಉಟ್ಟುಕೊಂಡ್ರೂ ಪ್ರತಿಯೊಬ್ಬರೂ ಈ ಸೀರೆ ಚೆನ್ನಾಗಿದೆ ಈ ಸೀರೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು ಇದ್ದರು ಆದ್ದರಿಂದ ನಾನು ಸೀರೆಗಳನ್ನೇ ನಾನು ತುಂಬ ಚೆನ್ನಾಗಿ ಒಂದು ಕಲೆಕ್ಷನ್ನನ್ನು ಮಾಡಿ ಮತ್ತು ನನ್ನ ಫ್ರೆಂಡ್ಸ್ಗೂ ತುಂಬ ಜಾಸ್ತಿಯಾಗಿ ಒಂದು ಅದ್ಭುತವಾದ ಒಂದು ಸೀರೆಗಳನ್ನ ಕೊಡಿಸ್ತಾಯಿದ್ದೆಆದ್ದರಿಂದ ಎಲ್ಲರೂ ಆ ಸೀರೆಯನ್ನು ಸೀರೆಗಳನ್ನು ತಗೊಂಡು ಮತ್ತೆ ಅದನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಂಡು ಪ್ರತಿಯೊಬ್ಬರೂ ಅದೇ ತರಹ ಸೀರೆಗಳನ್ನು ತಗೊಳ್ಳೋದಕ್ಕೆ ಪ್ರಯತ್ನಪಟ್ಟು ತಗೊಂಡು ಎಲ್ಲ ಒಂದೇ ಗ್ರೂಪ್ ಸ್ಯಾರಿಸ್ ಅಂತ ಹೇಳ್ಬಿಟ್ಟು ಆ ಸಾರಿ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ಜನ ಸೇರಿ ಒಂದು ಗ್ರೂಪನ್ನು ಮಾಡಿಕೊಂಡು ಅದೇ ಥರ ಒಂದೇ ಕಲರ್ ಬಣ್ಣದ ಸ್ಯಾರಿಗಳನ್ನು ಉಟ್ಟುಕೊಂಡು ನಾವು ಫೋಟೋಸ್ ಎಲ್ಲ ಹಾಕಿ ತುಂಬ ಇದು ಮಾಡ್ತಾಯಿದ್ವಿ ಆದ್ದರಿಂದ ನಮ್ಮ ಒಂದು ಗ್ರೂಪ್ಗೂ ಒಂದು ಒಳ್ಳೆ ಹೆಸರು ಬರ್ತಾಯಿತ್ತು ಈ ಥರ ಸ್ಯಾರೀಸು ಎಲ್ಲಿ ತಗೊಂಡ್ರಿ ಅಂತ ಹೇಳಿ ಕೇಳಿದಾಗ ಸೂರತ್ ಇಂದ ತರಿಸ್ತಾಯಿದ್ವಿ ಆ ಸೂರತಿಂದ ತರಿಸೋ ಸಾರೀಸು ತುಂಬನೆ ತುಂಬನೆ ತುಂಬನೆ ತುಂಬ ಚೆನ್ನಗಿ ಇರ್ತಾಯಿತ್ತು ಎಲ್ಲ ಕಲರ್ ಸ್ಯಾರಿಗಳೂ ಸಿಗ್ತಾಯಿತ್ತು ತುಂಬ ಕಡಿಮೆ ರೇಟಲ್ಲೂ ಸಿಗ್ತಾಯಿತ್ತು ತುಂಬ ಹೆಚ್ಚು ರೇಟಲ್ಲೂ ಸಿಗ್ತಾಯಿತ್ತು ಆದ್ದರಿಂದ ಎಲ್ಲ ನನ್ನ ಫ್ರೆಂಡ್ಸು ಕೊಲಿಗ್ಸು ನೇಬರ್ಸು ಎಲ್ಲರೂ ನನ್ನನ್ನು ಸ್ಯಾರೀಸ್ ಬೇಕು ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ರು ಎಲ್ಲರಿಗೂ ಸುಮಾರು ಅಂದರೆ ಒಂದು ನೂರರಿಂದ ಇನ್ನೂರು ಜನಕ್ಕೆ ನಾನು ಸ್ಯಾರೀಸ್ನ ಕೊಡಿಸಿಯೂ ಕೊಡಿಸಿದ್ದೀನಿ ನಾನೂ ಸುಮಾರು ನನ್ನ ಹತ್ರನೂ ಒಂದು ನೂರರಿಂದ ಒಂದು ಇನ್ನೂರು ಸ್ಯಾರೀಸ್ನ ಇಟ್ಟುಕೊಂಡು ನಾನು ನನ್ನ ಪ್ರತಿದಿನ ಯಾವ ಸ್ಯಾರಿ ಬೇಕೋ ಅದು ಅದ್ಕೆ ತಕ್ಕಂತೆ ನಾನು ಉಟ್ಟುಕೊಂಡು ಹೋಗ್ತಾಯಿರ್ತೀನಿ ಬರ್ತಾಯಿರ್ತೀನಿ ಆದ್ದರಿಂದ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಂಗಡಿಗಳ ಮೇಲೆ ತುಂಬ ಒಂದು ನಂಬಿಕೆಯಿಂದ ಅದೇ ಅಂಗಡಿಗಳಿಗೆ ಸೂರತ್ಗೆ ಮತ್ತು ಬಿ ಆರ್ ಮುನಿಯಪ್ಪ ಅಂಗಡಿ ಕೋಲಾರ್ಗೆ ಮತ್ತು ಚಿಕ್ಕಪೇಟೆ ಬೆಂಗಳೂರ್ಗೆ ಹೋಗಿ ತರ್ತಾಯಿದ್ರು ಅದರಿಂದ ಎಲ್ಲರಿಗೂ ತುಂಬ ಒಂದು ಸ್ವಲ್ಪ ಕಡಿಮೆ ಬೆಲೆಯಲ್ಲೂ ಸಿಗ್ತಾಯಿತ್ತು ಅಂಗಡಿಗೆ ತಾವೇ ಹೋಗೋದ್ರಿಂದ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿತ್ತು ಮತ್ತು ಇಲ್ಲಿ ಊರಲ್ಲಿ ತಗೊಂಡ್ಬಂದು ಮಾರೋರ ಹತ್ರ ತಗೊಂಡರೆ ಅದು ತುಂಬ ಜಾಸ್ತಿ ಅನ್ನಿಸ್ತಾಯಿತ್ತು ತುಂಬ ಕಾಸ್ಟ್ಲಿ ಅನ್ನಿಸ್ತಾಯಿತ್ತು ಅದಕ್ಕೆ ಊರಲ್ಲಿ ತಗೊಳ್ಳೋದು ಬಿಟ್ಬಿಟ್ಟು ಅಂಗಡಿಗಳಿಗೆ ನೀವೇ ಸ್ವಂತ ಹೋಗಿ ತಗೊಳ್ರಿ ನೀವು ಮಾರಾಟ ಮಾಡಿರಿ ಬೇಕಂತಂದರೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡೋದನ್ನೂ ಅವರಿಗೆ ಕಲಿಸ್ಕೊಟ್ಟೆ ಆದ್ದರಿಂದ ಎಲ್ಲರು ಒಂದು ಸುಮಾರು ಒಂದು ಏಳು ಎಂಟು ಜನ ಸ್ಯಾರೀಸು ಮಾರಾಟವನ್ನು ಮಾಡ್ತಾಯಿದ್ದಾರೆ ಅದರಿಂದ ಲಾಭನೂ ಗಳಿಸುತ್ತಾಯಿದ್ದಾರೆ ತುಂಬನೂ ಅನುಕೂಲ ಆಗಿದೆ ಇದರಿಂದ ನಮ್ಮ ಮನೆಯ ಮಕ್ಕಳು ಕೂಡ ಅನುಕೂಲ ಆಗಿದೆ ನಾನು ಸ್ಯಾರೀಸ್ ಎಲ್ಲ ಮಾರ್ತಾಯಿದ್ದೆ ಫಸ್ಟು ಮಾರಿ ಅದರಿಂದ ಬಂದ ಬಂದಿರತಕ್ಕಂತ ಹಣದಲ್ಲಿ ನನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸಿ ವಿದ್ಯೆ ವಿದ್ಯೆಯನ್ನು ಮುಂದುವರಿಸಿ ಇಂಜಿನೀಯರಾಗಿ ನನ್ನ ದೊಡ್ಡ ಮಗನ್ನ ಇಂಜಿನೀಯರಾಗಿ ಮಾಡಿದ್ದೀನಿ ಅದು ನನಗೆ ತುಂಬ ಸಂತೋಷವಾಗಿದೆ ಆದ್ದರಿಂದ ಎಲ್ಲರೂ ಅದೇ ಥರ ಮಾಡಬೇಕಂತ ನನ್ನ ಒಂದು ಆಸೆ